ಧ್ವನಿ ಮನುಷ್ಯನ ದೇಹದಲ್ಲಿ ಒಂದು ಅಂಗ ಅಂದರೆ ಒಂದು ಪ್ರಾಮುಖ್ಯತೆಯಾದ ಒಂದು ಅಂಶ ಆದರೆ ಆ ಧ್ವನಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಮನುಷ್ಯನಲ್ಲಿ ಆರೋಗ್ಯವು ಉತ್ತಮವಾಗಿರಬೇಕು ಏಕೆಂದರೆ ಧ್ವನಿಯು ಮನುಷ್ಯನಿಗೆ ಅಪರೂಪದ ಒಂದು ಒಂದು ವಸ್ತು ಇದ್ದಂಗೆ ಅಂತ ತಿಳಿದುಕೊಳ್ಳಬೇಕು ಧ್ವನಿಯಲ್ಲಿ ಒಂದೇ ಒಂಚೂರು ಅಡಚಣೆಯಾದರೆ ಯಾವುದೇ ರೀತಿಯಾದ ಒಂದು ಮಾತನಾಡೋಕ್ಕಾಗೋದಿಲ್ಲ ಸ್ವರಗಳು ಸರಿಯಾಗಿ ಉಚ್ಚರಿಸೋದಕ್ಕಾಗುವುದಿಲ್ಲ ಮತ್ತು ಕೆಲವು ಮಾತುಗಳನ್ನು ಅರ್ಥಪೂರ್ಣವಾಗಿ ನಾವು ಮಾತನಾಡೋಕ್ಕೂ ಆಗುವುದಿಲ್ಲ ಧ್ವನಿಯು ನಮಗೆ ಆರೋಗ್ಯಕವಾಗಿ ಇರಬೇಕೆಂದರೆ ನಾವು ಒಳ್ಳೊಳ್ಳೆಯ ಆದ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಅದರಲ್ಲೂ ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಕು ಮತ್ತು ಹೆಚ್ಚು ತರಕಾರಿಗಳು ಮತ್ತು ಒಳ್ಳೊಳ್ಳೆಯ ಪೌಷ್ಠಿಕವಾದ ಅಂಶಗಳನ್ನು ನಾವು ತಿನ್ನಬೇಕು ಏಕೆಂದರೆ ಮನುಷ್ಯನಲ್ಲಿ ಧ್ವನಿಯು ಒಂದು ಒಂದು ಅಂಗ ಆ ಅಂಗವನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ನಮ್ಮ ಧ್ವನಿ ಅಂದರೆ ಗಂಟಲು ಗಂಟಲಿಗೆ ಸಂಬಂದಿಸಿದಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು ನಮಗೆ ಧ್ವನಿ ಎಷ್ಟು ಅಚ್ಚುಕಟ್ಟಾಗಿ ಇರುತ್ತದೋ ಅಥವಾ ಎಷ್ಟು ಚೆನ್ನಾಗಿ ಇರುತ್ತದೋ ಅದನ್ನು ನಾವು ಮತ್ತೊಬ್ಬರನ್ನು ಮಾತನಾಡಿಸಬೇಕಾದರೆ ಗೌರವದಿಂದ ಮಾತನಾಡಿಸಬಹುದು ಗೌರವ ಒಳ್ಳೊಳ್ಳೆಯ ಮಾತುಗಳನ್ನಾಡಿ ಅವರ ಮನಸ್ಸನ್ನು ಗೆಲ್ಲಬಹುದು ಮತ್ತು ಧ್ವನಿಗಳಿಂದ ಕೆಲವು ಇಂಪಾರ್ಡೆಂಟಾದ ಈಗ ಒಬ್ಬ ಹುಡುಗ ಒಬ್ಬ ಹುಡುಗಿ ಲವ್ ಮಾಡೋ ಆಗ್ಬೋದು ಅಥವಾ ತಂದೆ ತಾಯಿ ಮಕ್ಕಳ ಪ್ರೀತಿ ವಿಶ್ವಾಸ ಆಗ್ಬೋದು ತಂದೆ ಮಗಳ ಸಂಬಂಧ ಆಗ್ಬೋದು ಮತ್ತು ಗಂಡ ಹೆಂಡತಿಯ ಸಂಬಂಧ ಆಗ್ಬೋದು ಮತ್ತು ಪ್ರೇಯಸಿ ಪ್ರೇಯಸಿ ಅಂದರೆ ಪ್ರೇಮಿಗಳು ಲವರ್ಸುಗಳ ಸಮಸ್ಯೆಗಳಾಗ್ಬೋದು ಈ ಧ್ವನಿಗಳಿಂದ ಅಡಚಣೆ ಆಗದ ಆಗದ ಆಗಿದ್ದರೆ ಆ ಧ್ವನಿಯಿಂದ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಧ್ವನಿ ನಮ್ಮ ದೇಹದಲ್ಲಿ ಚೆನ್ನಾಗಿ ಇದ್ದರೆ ಆ ಧ್ವನಿಯಿಂದ ನಮ್ಮ ಕೆಲವೊಂದು ಜೀವನ ಪಾಠಗಳು ಜೀವನ ವ್ಯವಸ್ಥೆಗಳನ್ನು ನಾವು ಅಚ್ಚುಕಟ್ಟಾಗಿ ನೋಡಿಕೊಳ್ಳಬಹುದು ಈಗ ಆ ಧ್ವನಿ ಕೆಲವಂತವರಿಗೆ ಆ ದೇವರು ಕಿತ್ತು ಕೊಂಡಿದ್ದಾನೆ ಯಾವ ರೂಪದಲ್ಲಿ ಮೂಕರು ಅಂಗವಿಕಲರಿಂದಾಗಿ ಮೂಕರಾಗಿ ಅವರು ಮಾತಾಡೋಕಾಗ್ದೇಯೇ ಅವರ ಸಂಕಟಗಳನ್ನು ನೋಡುವುದಕ್ಕೆ ಆಗುವುದಿಲ್ಲ ಮತ್ತು ನಾವು ದೇವರು ಕೊಟ್ಟಿರೋ ಆ ಒಂದು ವರ ಧ್ವನಿ ಅನ್ನೋದು ಆ ಧ್ವನಿಯನ್ನು ಕಾಪಾಡಿಕೊಳ್ಳಬೇಕಾದರೆ ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಒಳ್ಳೆಯ ತಿಂಡಿ ತಿನಿಸುಗಳನ್ನು ಸೇವಿಸಬೇಕು ಮತ್ತು ಒಳ್ಳೆಯ ಜನರ ಸಹವಾಸವನ್ನು ಮಾಡಬೇಕು ಕೆಟ್ಟ ಜನರಿಂದ ಕೆಟ್ಟ ಧ್ವನಿಯನ್ನು ಮಾಡಿ ಆ ಧ್ವನಿಗೆ ಕೆಟ್ಟ ಪದವನ್ನು ನಾವು ನೀಡಬಾರದು ಇದರಿಂದ ನಮಗೆ ದ್ವ ಗಂಟಲಿನ ಸಮಸ್ಯೆಯಿಂದ ಕೆಲವರಿಗೆ ಮಾತನಾಡುವುದಕ್ಕಾಗುವುದಿಲ್ಲ ಗಂಟಲಿನ ಸಮಸ್ಯೆಯಿಂದ ಕೆಲವರಿಗೆ ಏನು ಹೇಳುವುದಕ್ಕೂ ಆಗುವುದಿಲ್ಲ ಆದುದರಿಂದ ನಮ್ಮ ಧ್ವನಿಯನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಮತ್ತು ನಮ್ಮ ಈ ಧ್ವನಿ ಅನ್ನೋದು ನಾವು ಒಂದು ಹಾಡುಗಳನ್ನು ಹೇಳಿ ಕೆಲವು ಒಬ್ಬರನ್ನ ಸಂತೋಷಪಡಿಸಬಹುದು ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿ ಕೆಲವರನ್ನು ಒಳ್ಳೆಯ ಗುಣಪಡಿಸಬಹುದು ಕೆಲವು ಒಂದು ಸ್ವರ ಈ ಉತ್ತಮವಾದಂಥ ಗೀತೆಗಳು ಇವೆಲ್ಲಾ ಆಡಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಂಡು ನಮಗೆ ನಮಗೆ ನಾವೇ ಸಂತೋಷಪಡಿಸಿ ಕೊಳ್ಳಬಹುದು ಮನುಷ್ಯನಲ್ಲಿ ಈ ಧ್ವನಿ ಅನ್ನೋದು ಯಾವ ಒಂದು ಹಂತಕ್ಕೆ ಇದೆ ಎಂದರೆ ಅವನು ಆ ಧ್ವನಿಗಳಿಂದ ಅವ್ನಿಗೆ ಏನು ಬೇಕು ಒಂದು ಹಸಿವು ಆಗ್ಬೋದು ಒಂದು ಏನಾದ್ರು ತಿನ್ನಬೇಕು ಅನ್ನಿಸೋದಾಗ್ಬೋದು ಮತ್ತು ಏನಾದ್ರು ಹೇಳಬೇಕು ಅನ್ನೋವಂಥ ಒಂದು ಗುಣ ಆಗ್ಬೋದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನೇ ಆಗಲೀ ಕೇಳಿ ತಿಳ್ಕೊಳ್ಳಬಹುದು ಹೇಳ್ಬಹುದು ಕಲಿಬಹುದು ನೋಡ್ಬನ ಒಂಥರ ನಮ್ಮ ದೇಹ ಅಂಗಾಂಗ ಭಾಗಗಳಲ್ಲಿ ಈ ಧ್ವನಿ ಅನ್ನೋದು ಒಂದು ಮಹತ್ವವಾದ ಒಂದು ಭಾಗ ಆದುದರಿಂದ ನಾವು ಈ ಧ್ವನಿಯನ್ನು ಯಾವ ಒಂದು ಒಳ್ಳೆಯ ರೀತಿಯಾದ ರೀತಿಯಲ್ಲೇ ಉಪಯೋಗಿಸಿಕೊಳ್ಳಬೇಕೆ ಹೊರತು ನಾವು ಕೆಟ್ಟ ಪದಗಳನ್ನು ಕೆಟ್ಟ ಮಾತುಗಳನ್ನು ಕೆಟ್ಟ ರೀತಿಯಲ್ಲಿ ಆಡಿದರೆ ಆ ಆ ಧ್ವನಿಯಿಂದ ಆ ಮನುಷ್ಯನಿಗೆ ಅಗೌರವವಾಗುವುದು ಅವನಿಗೆ ಯಾವ ಸ್ಥಾನ ಅಂದರೆ ಒಳ್ಳೆಯ ಸ್ಥಾನ ಸಿಕ್ಕಬೇಕಾದರೂ ಆ ಧ್ವನಿಯೇ ಕಾರಣ ಕೆಟ್ಟ ಸ್ಥಾನ ಸಿಕ್ಕಬೇಕಾದರೂ ಆ ಧ್ವನಿಯೇ ಕಾರಣ

ಧ್ವನಿ ಇಂದ ಕೆಲವರಿಗೆ ನಾವು ಕೆಟ್ಟವರಾಗುತ್ತೇವೆ ಅಂದರೆ ಕೆಟ್ಟ ಪದಗಳನ್ನಾಡಿ ನಾವು ಆ ಧ್ವನಿ ಅನ್ನೋಕೆ ಕೆಟ್ಟ ಅರ್ಥವನ್ನು ರೂಪಿಸಿ ನಾವು ಕೆಟ್ಟ ಮನುಷ್ಯರಾಗಿರುತ್ತೇವೆ ಆದರೆ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಮಾತು ಮನಸ್ಸಿನಿಂದ ಇದ್ದರೆ ನಾವು ಒಂದು ರೀತೀಲಿ ಚೆನ್ನಾಗಿ ಇರಬಹುದು ಈ ಧ್ವನಿಯಲ್ಲಿ ಹಲವಾರು ಸೂಚನೆಗಳಿವೆ ಏನದು ಈ ನಾವು ಒಬ್ಬ ಮನುಷ್ಯನಲ್ಲಿ ಮಾತನಾಡಬೇಕಾದರೆ ಉತ್ತಮವಾಗಿ ಮಾತನಾಡಿದರೆ ಅವನು ಉತ್ತಮ ಮನುಷ್ಯ ಅಡಚಣೆಯಿಂದ ಮಾತನಾಡಿದರೆ ಅವನು ಕೆಟ್ಟ ಮನುಷ್ಯ ಅಂತ ಬೇರೆಯವರಿಂದ ನಮಗೆ ಒಂದು ಕೆಲವೊಂದು ಪಾಠ ನೀತಿಗಳು ಬರುತ್ತೆ ಆದುದರಿಂದ ಈ ಧ್ವನಿ ಅನ್ನೋದು ಮನುಷ್ಯನಿಗೆ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಈ ಒಳ್ಳೆಯದು ಕೆಟ್ಟದ್ದು ಮಾಡೋದು ಈ ಧ್ವನಿಯೇ ಹೊರ್ತು ಈ ಪದಗಳು ಈ ಧ್ವನಿಯಿಂದ ನಾವು ಆಡಿದ ಮಾತುಗಳಿಂದ ಬರುವ ಒಂದು ಪದಗಳಿಂದ ನಾವು ಒಳ್ಳೆಯ ಮನುಷ್ಯರಾಗುತ್ತೇವೆ ಅಥವಾ ಕೆಟ್ಟವರಾಗಿ ಇರುತ್ತೇವೆ ಅಥವಾ ಯಾವ ಇದರಲ್ಲಿ ನಾವು ಏನೇ ಒಂದು ಸಾಧನೆ ಮಾಡಬೇಕಾದರೂ ಸಹ ಯಾವ ಯಾವ ಇದಕ್ಕೆ ನಾವು ಹೋಗಬೇಕಾದರೂ ಸಹಿತ ಈ ಧ್ವನಿ ನಮ್ಮ ದೇಹದಲ್ಲಿ ಬಹಳ ಬಹಳ ದೊಡ್ಡ ಪ್ರಮಾಣದ ಒಂದು ಭಾಗ ಆದ್ದರಿಂದಲೇ ಈ ಧ್ವನಿಯನ್ನು ನಾವು ಅತಿ ಹೆಚ್ಚಾಗಿ ಎಲ್ಲೂ ಸಹಿತ ಲಾಭದಾಯಕವಾಗಿ ಉಪಯೋಗಿಸಿಕೊಳ್ಳಬೇಕೆ ಹೊರತು ಕೆಟ್ಟದಾಗಿ ಉಪಯೋಗಿಸಿ ನಮ್ಮ ನಮ್ಮ ಗೌರವವನ್ನು ನಾವೇ ಕಾಪಾಡಿಕೊಳ್ಳಬೇಕೇ ಹೊರತು ಅಗೌರವವಾಗಿ ನಡೆದುಕೊಂಡು ಅಗೌರವವಾದ ಧ್ವನಿಯನ್ನು ಎತ್ತಿ ಅಗೌರವವಾದ ಮಾತುಗಳನ್ನಾಡಿ ನಾವು ಅಗೌರವದ ರೀತಿಯಲ್ಲಿ ಇರಬಾರದು ಈ ಧ್ವನಿಯಿಂದ ನಮಗೆ ಸಿಗುವ ಕೆಲವು ದೊಡ್ಡ ಅಂಶಗಳು ಅಂತ ನಾನು ಹೇಳಬಲ್ಲೆ ಈ ಧ್ವನಿಯನ್ನು ನಾವು ನಮ್ಮ ದೇಹದಲ್ಲಿ ಕೆಲವು ಸಸ್ಯಗಳ ಆಹಾರದಿಂದ ತರಕಾರಿಗಳ ಆಹಾರಗಳಿಂದ ನಾವು ನಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಬೇಕಿದೆ ಆದ್ದರಿಂದ ನಾವು ಧ್ವನಿಯ ಅವಶ್ಯಕತೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ನಾವು ಹೇಳುತ್ತೇವೆಂದು ಭಾವಿಸುತ್ತೇವೆ ಎಂದು ಭಾಳ ಹೇಳಲು